ಕೃಷಿಯು ಸಂಪೂರ್ಣವಾಗಿ ಹವ್ಮಾನ ಹವಮಾನವನ್ನು ಅವಲಂಬಿತ ಅವಲಂಬಿಸಿದೆ ಕಾರಣ ಏನಪ್ಪ ಅಂದರೆ ನಮ್ಮ ಭಾರತ ದೇಶವು ಹವಮಾನ ವೈಪರಿ ವೈಪರಿತ್ಯಗಳನ್ನು ಅವಲಂ ಹವ ಹವಮಾನ ವೈಪರಿತ್ಯಗಳನ್ನು ಅನುಭವಿಸುತ್ತದೆ ಫಾರ್ ಎಕ್ಸಾಂಪಲ್ ನೈನ್ ಒಂದು ನೈರುತ್ಯ ಮಾನ್ಸೂನ್ ಮಾರುತಗಳು ಬೀಸುವಂತ ಒಂದು ಚಾ ಮಾರುತಗಳು ಬಂದ ಬಂದು ಭಾರತವನ್ನು ತಲುಪಿ ಅಲ್ಲಿಂದ ಅಲ್ಲಿರುವಂತ ಪೂರ್ವ ಬೆಟ್ಟಗಳು ಪಶ್ಚಿಮ ಘಟ್ಟಗಳಲ್ಲಿ ಹಲವಾರು ರೀತಿಯ ಮಳೆಯನ್ನು ಸುರಿಸಿ ಮುಂದೆ ಈಶಾನ್ಯ ದಿಕ್ಕುಗಳಿಗೆ ಹೋಗಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಳೆಯನ್ನು ಸುರಿಸುತ್ತವೆ ಇದಕ್ಕೆ ಕಾರಣ ನಮ್ಮ ಅವಲ ನೈಸರ್ಗಿಕ ಏನು ಇದಕ್ಕೆ ಕಾರಣ ಸಂಪೂರ್ಣವಾಗಿ ಹವಮಾನ ಆಗಿದೆ ಈ ಹವಮಾನ ಹವಮಾನವು ಏನಪ್ಪ ಅಂದರೆ ಭಾರತದಲ್ಲಿ ಯಾವ ರೀತಿಯಾಗಿ ರೈತರ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅಂದರೆ ಆ ಒಂದು ಮಾರುತಗಳು ಸರಿಯಾದ ಸಮಯದಲ್ಲಿ ಬೀಸ್ಲಿ ಬೀಸ್ ಬೀಸಲಿಲ್ಲ ಅಂದರೆ ಮಾರುತವು ಸರಿಯಾದ ಸಮಯದಲ್ಲಿ ಭಾರತಕ್ಕೆ ತಲುಪಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಮಳೆ ಅಕಾಲಿಕ ಮರ್ಣ ಮಳೆ ಆಗುತ್ತೆ ಸರಿಯಾದ ರೀತಿ ಮಳೆ ಆಗೊದಿಲ್ಲ ಇದರಿಂದ ರೈತನಿಗೆ ರೈತನಿಗು ಸಹ ಬೆಳೆಯಲು ಸೂಕ್ತವಾದಂತ ಒಂದು ಸಮಯ ಸಿಗುವುದಿಲ್ಲ ಈ ಹವಮಾನವನ್ನ ಅವಲಂಬಿಸಿ ನಮ್ಮ ನಮ್ಮ ದೇಶದ ಕೃಷಿಯನ್ನು ಎರಡು ರೀತಿಯಾಗಿ ವಿಂಗಡಣೆ ಮಾಡುತ್ತೇವೆ ಫಾರ್ ಎಕ್ಸಾಂಪಲ್ ಹಿಂಗಾರು ಬೆಳೆ ಮತ್ತು ಮುಂಗಾರು ಬೆಳೆ ಎಂದು ಕರೆಯುತ್ತೇವೆ ಹಿಂಗಾರು ಬೆಳೆ ಎಂದರೆ ಬೇಸಿಗೆ ಕಾಲದಲ್ಲಿ ಬೆಳೆದಂತ ಬೆಳೆಯಾಗಿದೆ ಮುಂಗಾರು ಬೆಳೆ ಎಂದರೆ ಒಂದು ಮುಂಗಾರು ಮಳೆಯನ್ನು ಅವಲಂಬಿಸಿ ಬೆಳೆಯುವಂತ ಬೆಳೆಯುವಂತ ಬೆಳೆಯಾಗಿದೆ ಆ ಹಿಂಗಾರು ಬೆಳೆಯನ್ನು ರ್ರ ಹಿಂಗಾರು ಬೆಳೆಯನ್ನು ಖಾರಿಪ್ ಎಂದು ಕರೆಯುತ್ತೇವೆ ಮುಂಗಾರು ಬೆಳೆಯನ್ನು ರಬಿ ಬೆಳೆ ಎಂದು ಕರೆಯುತ್ತೇವೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೆ ಸಾಲಿನಲ್ಲಿ ಅಂದರೆ ಎರಡು ಸಾವಿರ ಇಪ್ಪತ್ಮೂರು ವರ್ಷದಲ್ಲಿ ನೈರುತ್ಯ ಮಾನ್ಸೂನ್ ಮಾರುತಗಳು ನಮ್ಮ ಭಾರತವನ್ನು ಭಾರತಕ್ಕೆ ಭಾರತವನ್ನು ತಡವಾಗಿ ತಲುಪಿದ್ದಾವೆ ಇದರಿಂದ ಮಳೆಯು ಸರಿಯಾಗಿ ಆಗಿ ಆಗಿಲ್ಲ ಜೊತೆಗೆ ಬೆಳೆಯು ಸರಿಯಾಗಿ ಬಂದಿಲ್ಲ ಎಷ್ಟೋ ಬೆಳೆಗಳು ಒಣಗಿ ಹೋಗಿದಾವೆ ಭಾರತದಲ್ಲಿರುವಂತ ರೈತರು ಅಥವಾ ಕರ್ನಾಟಕದ ರೈತರು ಇದರಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ ತಾವು ಬಿತ್ತಿದಂತ ಬೆಳೆಯು ಬಿತ್ತಿದಂತೆ ಬೆಳೆ ಸರಿಯಾಗಿ ಬಂದಿಲ್ಲ ಒಂದು ವೇಳೆ ಬೆಳೆ ಹಾಳಾಗಿದರೆ ಬೆಳೆ ಹಾಳಾದರೆ ನಿಮಗಿರೊ ಪರ್ಯಾಯ ಮಾರ್ಗಗಳ್ಯಾವುವು ಎಂದರೆ ಅಥವಾ ನಮಗಿರುವ ಪರ್ಯಾಯ ಮಾರ್ಗಗಳುಯಾವೆಂದರೆ ಈ ಬೆಳೆ ವಿಮೆಯನ್ನು ಯಾವ ರೈತರು ಬೆಳೆ ವಿಮೆಯನ್ನು ಮಾಡಿರುತ್ತಾರೆ ಅವರಿಗೆ ಬೆಳೆ ವಿಮೆ ಬರು ಬೆಳೆ ವಿಮೆಯಿಂದ ಸ್ವಲ್ಪ ಸ್ವಲ್ಪ ನೆಮ್ಮದಿ ಸಿಗಬಹುದು ಜೊತೆಗೆ ಜೊತೆಗೆ ಆ ಒಂದು ಪ್ರಧಾನ ಮಂತ್ರಿಯ ಒಂದು ಏನು ಪ್ರಧಾನ ಮಂತ್ರಿಯವರು ಜಾರಿಗೆ ತಂದಂತ ಒಂದು ರೈತರಿಗನುಕೂಲವಾಗಲೆಂದು ಒಂದ ಯೋಜನೆಯನ್ನು ಜಾರಿಗೆ ತಂರು ಅದದು ಯಾವುದಪ್ಪ ಅಂದರೆ ಆ ಒಂದು ಕೃಷಿ ಚಟುವಟಿಕೆಗಳಿಗೆ ಉ ಸಹಾಯವಾಗಲೆಂದು ಪ್ರತಿ ವರ್ಷ ಹನ್ನೆರಡು ಸಾವಿರಗಳನ್ನು ಹಾಕ್ತಾಯಿದಾರೆ ಅದ್ರ ಜೊತೆಗೆ ಇನ್ನು ಏನಪ್ಪ ಅಂದರೆ ಕೆಲವೊಬ್ಬ ರೈತರು ಆ ಒಂದು ಹವ್ಮಾನ ಅಥವಾ ವೈಪರಿತ್ಯಗಳಿಂದ ಮಳೆ ಕಡಿಮೆಯಾದಾಗ ಯಾವ ಕೆಲವೊಬ್ಬರು ಕೊಳವೆ ಬಾವಿಗಳನ್ನು ಹೊಂದಿದಾರೆ ಕೆಲವೊಬ್ಬರು ಏನು ಸೇದು ಬಾವಿಗಳನ್ನ ಹೊಂದಿ ಅಥವಾ ಕಾಲುವೆ ನೀರಾವರಿಯ ಮುಖಾಂತರ ತಮ್ಮ ಒಂದು ಬೆಳೆಯನ್ನು ಸಫಲವಾಗಿ ಬೆಳೆಯ ಬೆಳೆ ಬೆಳೆದಿದ್ದಾರೆ ಇದು ಎಲ್ಲ ರೈತರಿಗನುಕೂಲವಾಗೊದಿಲ್ಲ ಯಾವಯಾವ ರೈತರು ತಮ್ಮ ಹೊಲದಲ್ಲಿ ಕೊಳವೆ ಬಾವಿಗಳನ್ನು ಹೊಂದಿದಾರೆ ಆಮೇಲೆ ಪರ್ಯಾಯವಾಗಿ ಏನಾದರು ಒಂದು ಜಲ ಸಂಪನ್ನ ಜಲಾ ಜಲ ಮೂಲಕ್ಕೆನಾದ್ರು ಪರ್ಯಾಯ ಒಂದು ದಾರಿಯನ್ನು ಹೊಂದ್ಕೊಂಡು ಕೃಷಿ ಹೊಂಡ ಆಗಿರ್ಬೋದು ಆ ಒಂದು ಮಳೆ ಮಳೆಯ ಕೃಷಿ ತಮ್ಮ ಜಮೀನಿನಲ್ಲಿ ಕೃಷಿ ಹೊಂಡವನ್ನು ನಿರ್ ನಿರ್ಮಾಣ ಮಾಡಿಕೊಂಡು ಅಕಾಲಿಕ ಮಳೆಗೆ ಬೆಳೆದಂತ ಬೆಳೆಯನ್ನು ತೆಗೆದುಕೊಳ್ಳಲು ಆ ಕೃಷಿ ಹೊಂಡದಲ್ಲಿ ಬೆಳೆದಂತ ಆ ಕೃಷಿ ಹೊಂಡದಲ್ಲಿ ಇರುವಂತ ಒಂದು ನೀರನ್ನು ತಮ್ಮ ಹೊಲಗಳಿಗೆ ಹರಿಶಿ ಹರಿಶಿಕೊಂಡು ಉತ್ತಮವಾದ ಬೆಳೆಯನ್ನು ಬೆಳೆದಿದ್ದಾರೆ

ಯಾವಯಾವ ರೈತರು ಕೊಳವೆ ಬಾವಿಗಳನ್ನು ಹೊಂದಿದಾರೆ ಯಾ ಮತ್ತೆ ಕಾಲುವೆ ನೀರಾವರಿಯನ್ನ ಹೊಂದಿದಾರೆ ಅವರು ತಮ್ಮ ಕಾಲುವೆ ನೀರಾವರಿ ಮುಖಾಂತರ ಕೊಳವೆ ಬಾವಿ ಮುಖಾಂತರ ಈ ಒಂದು ಅಕಾಲಿಕ ಮರಣ ಅಕಾಲಿಕ ಮಳೆಯ ಅಭಾವದಿಂದ ಮಳೆಯ ಅಭಾವದಿಂದ ತಮ್ಮ ಒಂದು ಬೆಳೆಯನ್ನ ಬೆಳೆದುಕೊಂಡು ತಮ್ಮ ಒಂದು ಕ ದುಂದು ಖರ್ಚನ್ನ ನೀಗಿಸಿಕೊಂಡಿದೆ ನೀಗಿಸಿದ್ದಾರೆ ಹೀಗೆ ಮುಂದುವರೆದು ಕೃಷಿಯು ಸಂಪೂರ್ಣವಾಗಿ ಏನಪ್ಪ ಏನಾಗಿದೆ ಅಂದರೆ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಆಧುನಿಕ ಜಗತ್ತಲ್ಲಿ ಪ್ರತಿ ಒಬ್ಬರು ಪ್ರತಿ ಒಬ್ಬರು ಒಂದು ಏನು ಆಧುನಿಕ ಜಗತ್ತಿಗೆ ಮಾರು ಹೋಗಿದ್ದಾರೆ ತಮ್ಮ ಕೃಷಿಯ ಚಟುವಟಿಕೆಗಳಿಗೆ ಅನಾ ಆಸಕ್ತಿಯನ್ನು ಕಡಿಮೆ ಮಾಡ್ತಾಯಿದ್ದಾರೆ ಯಾಕೆಂದ್ರೆ ಈ ಒಂದು ಅಕಾಲಿಕ ಮಳೆ ಕಾರಣ ಸರಿಯಾದ ಸಮಯದಲ್ಲಿ ಮಳೆಯಾಗುತ್ತಿಲ್ಲ ಸರಿಯಾದ ಸಮಯದಲ್ಲಿ ಮಳೆಯಾಗಲಿಲ್ಲ ಅಂದರೆ ಬೆಳೆಯು ಸರಿಯಾದ ಸಮಯದಲ್ಲಿ ಬೆಳೆಯನ್ನು ಸ್ವರೀ ಸರಿಯಾದ ಸಮಯದಲ್ಲಿ ಬೀಜ ಬಿತ್ತನೆ ಆಗೊದಿಲ್ಲ ಸರಿಯಾದ ಸಮಯದಲ್ಲಿ ಕಟಾವು ಆಗೊದಿಲ್ಲ ಇದರಿಂದ ಸಾಕಷ್ಟು ನಷ್ಟವನ್ನು ರೈತರು ಅನುಭವಿಸುತ್ತಾರೆ ಇದರ ಜೊತೆಗೆ ಆ ಒಂದು ಏನಪ್ಪ ಅಂದರೆ ಈ ಒಂದು ಏನೋ ಕಷ್ಟಪಟ್ಟು ಅಷ್ಟು ಇಷ್ಟು ಜಮೀನಿನಲ್ಲಿ ತಮ್ಮ ಒಂದು ಬೆಳೆಯನ್ನು ಬೆಳೆದಿರ್ತಾರೆ ರೈತರು ಯಾವುದೊ ಒಂದು ನೀರನ್ನು ನೀರಿನ ಮೂಲವನ್ನು ಬಾ ನೀರಿನ ಮೂಲದಿಂದಾಗಿ ಆಮೇಲೆ ಇತ್ತೀಚಿಗೆ ಮಳೆಯೆ ಸರಿಯಾಗಿ ಆಗ್ತಿಲ್ಲ ಕೊಳವೆ ಬಾವಿಗಳನ್ನು ತೋಡಿಸ್ತ ಇದ್ದಾರೆ ರೈತರು ತಮ್ಮ ಜಮೀನಿನಲ್ಲಿ ಇದರಿಂದ ನೀರು ಸಿಗದ ಕಾರಣ ಮತ್ತೆ ಸಾಲವನ್ನು ಅನುಭವಿಸ್ತಿದ್ದಾರೆ ಆ ಒಂದು ದುಂದು ವೆಚ್ಚ ಮಾಡಿ ಇಷ್ಟೆಲ್ಲ ಕಷ್ಟಗಳನ್ನು ರೈತರು ನಮ್ಮ ಜಗತ್ತಲ್ಲೆ ಅನುಭವಿಸ್ತಿದ್ದಾರೆ ಜೊತೆಗೆ ಪ್ರತಿಯೊಬ್ಬ ರೈತರು ತಾವು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಸಿಕ್ ಸಿಗದ ಕಾರಣ ಸು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ ಇದು ಎಲ್ಲ ಕಡಿಮೆ ಆಗಬೇಕಂದ್ರೆ ಆತ್ಮಹತ್ಯೆ ಹೋಗ್ಬೇಕು ಜೊತೆಗೆ ರೈತರು ರೈತರು ತಮ್ಮ ಜಮೀನಿನಲ್ಲಿ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಳ್ಳುವ ಪ್ರತಿ ಒಬ್ಬರು ಯಾವುದೆ ತಮ್ಮ ಹೊಲ್ದಲ್ಲೀ ಇರುವಂತ ನೀರು ಹಾನಿಯಾಗದಂತೆ ತಮ್ಮ ಹೊಲ್ದಲ್ಲಿ ಶೇಖರಣೆ ಆಗಬೇಕು ಆ ರೀತಿಯಾದ ಒಂದು ಮಳೆಯಾದಂತ ಸಂದರ್ಭದಲ್ಲಿ ಆ ಶೇಖರಣೆ ಮಳೆಯಾದಂತ ಸಂದರ್ಭದಲ್ಲಿ ತಮ್ಮ ಹೊಲ್ದಲ್ಲಿರುವ ನೀರು ತಮ್ಮ ಕೃಷಿ ಹೊಂಡದಲ್ಲಿ ಶೇಖರಣೆ ಆಗಬೇಕು ಆ ಒಂದು ಮಳೆ ಆಗದ ಶೇಖರಣೆ ಮಾಡಿಕೊಳ್ಳಬೇಕು ಇದರಿಂದ ತಮ್ಮ ಜಮೀನಿಗೆ ನೀರನ್ನು ಹಾಯಿಸ್ಬೋದು ಆಮೇಲೆ ಅಕಾಲಿಕ ಮಳೆ ಆದ ಮಳೆ ಆದಾಗ ಮಳೆ ಕಡಿಮೆ ಆದಾಗ ಯಾವುದೆ ಮಳೆ ಆಗಲಿಲ್ಲ ಅಂದರೆ ಆ ಕೃಷಿ ಹೊಂಡದಲ್ಲಿರುವಂತ ನೀರನ್ನು ತಮ್ಮ ಜಮೀನುಗಳಲ್ಲಿ ಬಳಸಬೇಕು ಇದರಿಂದ ಒಂದು ಉತ್ತಮವಾದ ಒಂದು ಬೆಳೆಯನ್ನು ಬೆಳೆದು ಬೆಳೆಯೋದರ ಜೊತೆಗೆ ಆರ್ಥಿಕವಾಗಿ ರೈತರು ಸಬಲರಾಗುತ್ತಾರೆ ನಮ್ಮ ರೈತ ರೈತರನ್ನು ಹವಮಾನದಲ್ಲಿ ಹವಾ ರೈತರು ಏನು ಮಾಡ್ತಾರೆ ಅಂದರೆ ಫಾರ್ ಎಗ್ಶಾಂಪಲ್ ಈ ಒಂದು ರೈತಾಪಿ ಮಾಡುವಂತ ಕುಟುಂಬದವರು ಹವಮಾನ ಜೊತೆಗೆ ಹೋರಾಟ ನಡೆಸು ನಡೆಸುತ್ತಿದ್ದಾರೆ ಹವಮಾನ ಜೊತೆಗೆ ಹೋರಾಟವನ್ನ ನಡೆಸುವವರು ಎಂದು ಅವರಿಗೆ ಹೇಳ್ಬೋದು ಯಾಕೆಂದ್ರೆ ಹವಮಾನ ವೈಪರಿತ್ಯಗಳ ಜೊತೆಗೆ ಅವರು ಚಳಿಯೆನ್ನದೆ ಮಳೆಯೆನ್ನದೆ ಬಿಸಿಲೆನ್ನದೆ ಕೃಷಿಯ ಚಟು ವ ಚಟುವಟಿಕೆಗಳನ್ನು ಮಾಡಬೇಕಾಗಿದೆ ಆಗಾಗಿ ರೈತರು ರೈತರನ್ನು ಹವಮಾನದ ಜೊತೆಯಲ್ಲಿ ಜೀವನವನ್ನ ಸಾಗಿಸುವವರು ಎಂದರೆ ಅವರಿಗೆ ತಪ್ಪಾಗಲಾರದು ರೈತರನ್ನು ರೈತರನ್ನು ಹವಮಾನ ಜೊತೆಗೆ ಜೀವನ ಸಾಗಿಸುವವರು ಎಂದರೆ ತಪ್ಪಾಗಲಾರದು ನಾನು ಹೇಳಲು ಇಷ್ಟೆ ನಾನು ರೈತರಿಗೆ ಹೇಳಲು ನಾನು ಅಥವಾ ನಾನು ನಾನು ಕೂಡ ರೈತ ನನ್ನಿಂದ ಏನು ಸಲಹೆ ಏನಪ್ಪ ಅಂದರೆ ರೈತರಿಗೆ ತಮ್ಮ ಒ ಪ್ರತಿ ಒಬ್ಬರು ತಮ್ಮ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಳ್ಳಿ ಹೆಚ್ಚಾಗಿ ಮಳೆ ಆದಂತ ವರ್ಷದಲ್ಲಿ ತಮ್ಮ ಜಮೀನಿನಲ್ಲಿ ನೀರನ ಶೇಖರಣೆ ಮಾಡಿಕೊಂಡು ಈ ಒಂದು ಮಳೆ ಆಗದೆ ಇರುವಾಗ ಆ ನೀರನು ಬಳಸ್ಬೋದು ಜೊತೆಗೆ ಇದರಿಂದ ಆ ಒಂದು ಅಂತರ್ಜಲ ಮಟ್ಟ ಹೆಚ್ಚಾಗುತ್ತದೆ ಭೂಮಿ ಮೇಲೆ ಇರುವಂತ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತದೆ ಕೊಳವೆ ಬಾವಿಯನ್ನು ತೋಡಿಸಲು ಕೊಳವೆ ಬಾವಿಯನ್ನ ಹಾಕಿಸುವುದು ಅವಶ್ಯಕತೆ ಇರುವುದಿಲ್ಲ ಈ ರೀತಿಯಾದ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡೋದು ಅಥವಾ ಒಂದು ಒಂದು ಏನು ಕಟ್ಟಡವನ್ನು ನಿರ್ಮಾ ಅಣೆಕಟ್ಟಗಳನ್ನು ನಿರ್ಮಾಣ ಮಾಡೋದು ತಮ್ಮ ಜಮೀನಿನಲ್ಲಿ ಈ ಥರ ಮಾಡಿ ನಿಮ್ಮ ನೀರು ಪೋಲಾಗದಂತೆ ಸ್ಟಾಕ್ ಮಾಡಿಕೊಂಡ್ರೆ ಏನು ಚೆಕ್ ಡ್ಯಾಂ ಅಂತ ಕರಿತಿವಿ ಚೆಕ್ ಡ್ಯಾಂಗಳ ನಿರ್ಮಾಣ ಮಾಡಬೇಕು ಇದರಿಂದಾಗಿ ನೀರು ಪೋಲಾಗದಂತೆ ತಮ್ಮ ಹೊಲದಲ್ಲಿ ಸಾಕಾಗುತ್ತೆ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ ಭೂಮಿಯಲ್ಲಿ ಫಲವತ್ತತೆ ಭೂಮಿಯಲ್ಲಿ ತಾವೆ ನೀರನ್ನು ಬಳಸ್ಬೋದು ತಮ್ಮ ಜಮೀನುಗಳಿಗೆ ರೈತರು ಇದರಿಂದಾಗಿ ಉತ್ತಮ ಬೆಳೆಯನ್ನು ಬೆಳಿಬೋದು ಆಮೇಲೆ ಆ ಮಳೆ ಕಡಿಮೆ ಆದಾಗ ಬೆಳೆಯು ಸಹ ನಾಶವಾಗದಂತೆ ನೋಡಿಕೊಳ್ಬೋದು ಇದನ್ನು